ನನ್ನ ನೆಚ್ಚಿನ ಪಾಕಶಾಸ್ತ್ರದ ಯೂಟ್ಯೂಬ್ ಬಂದುಬಿಟ್ಟು ರೇಖಾ ಅಡುಗೆ ನಾನು ರೇಖಾ ಅಡುಗೆಯಲ್ಲಿ ತುಂಬಾನೆ ಕಲ್ತಿದೀನಿ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ನನಗೆ ಅಡುಗೆನೇ ಮಾಡಕ್ಕೆ ಬರ್ತಿಲ್ಲ ಅಷ್ಟು ಚೆನ್ನಾಗಿ ನಾನು ಅಡುಗೆ ಮಾಡ್ತಿರಲಿಲ್ಲ ಆಮೇಲೆ ಒಂದ್ಸರಿ ಇದ್ದಕ್ಕಿದ್ದಂತೆ ಯೂಟ್ಯೂಬ್ ಚಾನಲನ್ನ ಓಪನ್ ಮಾಡಿದೆ ಆಮೇಲೆ ಸುಮ್ಮನೆ ಇದು ಫಸ್ಟ್ ಬಂದಿರೋದರಿಂದ ರೇಖಾ ಅಡುಗೆ ನೋಡೋಣ ಹೇಗಿದೆ ಅಂತ ಹೇಳಿ ಓಪನ್ ಮಾಡಿ ನೋಡಿದೆ ಎಲ್ಲ ನಾನು ಆದಷ್ಟು ನಾನು ಏನು ಅಡಿಗೆ ಕಲಿತಿದ್ದೀನಿ ಅದೆಲ್ಲ ಕಲಿತಿದ್ದು ರೇಖಾ ಅಡುಗೆಯಿಂದನೇ ಫಸ್ಟ್ ನಾನು ಹೇಳ್ದ್ನಲ್ಲ ಇವಾಗ ಆಗಲೇ ಹೇಳ್ದೆ ನಾನು ಬಿರಿಯಾನಿ ಕಬಾಬ್ ಮಾಡಿದ್ದೆ ಆ ಥರ ಎಲ್ಲಾ ಹೇಳಿದ್ದೆ ಅದ್ನ ಕಲಿತಿದ್ದೆ ನಾನು ರೇಖಾ ಅಡುಗೆ ಚಾನಲ್ನಲ್ಲಿ ಅಷ್ಟು ವಿ ವಿವಿಧ ರೀತಿಯ ಅಡುಗೆಗಳನ್ನ ಅದ್ರಲ್ಲಿ ತೋರಿಸ್ತಾರೆ ನಿಜವಾಗ್ಲುಗು ನಾನು ಅವ್ರ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗೋಲ್ಲ ನಾನು ಅಡಿಗೆ ಮಾಡೋದು ಕಲಿತಿದ್ದೆ ಅವ್ರ ಚಾನಲ್ಲಿಂದ ನಮ್ಮ ಮನೆಯವರನ್ನ ನಾನು ಇವಾಗಲೂ ಕೂಡ ಇವಾಗ ನೋಡ್ಕೊಂಡು ಮಾಡಿದರೂನು ನಾನು ರೇಖಾ ಅಡುಗೆ ಚಾನಲನ್ನೇ ನೋಡ್ಕೊಂಡು ಮಾಡೋದು ಯಾಕಂದರೆ ಅಷ್ಟು ಚೆನ್ನಾಗಿ ಅಂದರೆ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಂಗೆ ಇರಬೇಕು ಏನು ಅಷ್ಟು ಅದಕ್ಕೆ ಅಡುಗೆಗೆ ಬೇಕಾದಂಥ ಸಾಮಾನುಗಳಲ್ಲಿ ಅವರು ಇರೋದರಲ್ಲೇ ಹೇಳಿಕೊಟ್ಟಿರ್ತಾರೆ ಹಾಗಾಗಿ ನಾನು ಅವರನ್ನೇ ಫಾಲೋ ಮಾಡ್ತೀನಿ ತುಂಬ ಚನಾಗಿ ಹೇಳ್ಕೊಡ್ತಾರೆ ನಾನಂತು ಆಲ್ಮೊ ನಾನು ಹೇಳಿದ್ನಲ್ಲ ಆಲ್ ಆ ಆಲ್ಮೋಸ್ಟ್ ಅಂದರೆ ನಮಗೆ ಎಷ್ಟು ಬೇಕು ಅಷ್ಟುನು ನಾ ಕಲಿತಿರೋದು ಅದರಿಂದಾನೇ ನಾನು ಇವಾಗಲೂ ಮಾಡಿದ್ರುನು ಅದರಲ್ಲೇ ನೋಡ್ಕೊಂಡು ಮಾಡ್ತೀನಿ ನಂಗೆ ಅದ್ರಲ್ಲಿ ಬಂದು ಬಿಟ್ಟು ಅವರು ಚಿಕನ್ ಬಿರಿಯಾನಿ ಮಾಡೋದು ತುಂಬಾನೇ ಇಷ್ಟ ಅದರ ಜೊತೆಗೆ ಬೆ ಇದು ಈರುಳ್ಳಿ ಚಟ್ನಿ ಮತ್ತೆ ಟೊಮೊಟೊ ಚಟ್ನಿ ಅಂತ ಮಾಡ್ತಾರೆ ಅದಂತು ಸಕತ್ತು ಇಷ್ಟ ಇನ್ನು ಈರುಳ್ಳಿ ಚಟ್ನಿ ಬಂದುಬಿಟ್ಟು ಫಸ್ಟು ಈರುಳ್ಳಿ ಮತ್ತೆ ಸ್ವಲ್ಪ ಮೆಣಸಿನ ಕಾಯಿ ಉದ್ದಿನ ಬೇಳೆ ಕಡಲೆಬೇಳೆ ಅದೆಲ್ಲ ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಎಣ್ಣೇಲಿ ನೀಟಾಗಿ ಹುರ್ಕೊಂಡು ಆಡ್ಸ್ ಆಡ್ಸ ಬೇಕದನ್ನು ಅಷ್ಟೇ ಈರುಳ್ಳಿ ಚಟ್ನಿ ಇನ್ನು ಟೊಮೊಟೊ ಚಟ್ನಿ ಬಂದುಬಿಟ್ಟು ಎರಡನ್ನೂ ಈರುಳ್ಳಿ ಮತ್ತೆ ಟೊಮೊಟೊ ಹಣ್ಣು ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಹಾಗೇನೆ ಸ್ವಲ್ಪ ಇದೆಲ್ಲ ಏನು ಇಂಗು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೇಲಿ ಒಂದಾದೊಂದಂಗೆ ಈರುಳ್ಳಿ ಟೊಮೊಟೊ ಆಮೇಲೆ ಕಡಲೆಬೇಳೆ ಹಾಕಬೇಕು ಅಂದರೆ ಯಾಕಂದರೆ ವೆರೈಟಿ ಅಲ್ಲವಾ ಅವ್ರು ಹೇಳಿಕೊಡೋದು ಹಾಗಾಗಿ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲಾ ಹಾಕಿಬಿಟ್ಟು ಚನ್ನಾಗಿ ರುಬ್ಕೊಳ್ಳೋದು ರುಬ್ಬಿಬಿಟ್ಟು ಒಂದು ಸ್ವಲ್ಪ ಎಣ್ಣೇಲಿ ಒಗ್ಗರಣೆ ಮಾಡೋದು ಎಷ್ಟು ಚೆನ್ನಾಗಿರತ್ತೆ ಅಂದರೆ ನಾನು ನಿಜವಾಗ್ಲು ಅಷ್ಟು ಚೆನ್ನಾಗಿರೋ ಚಟ್ನಿನ ನಾನು ತಿಂದೇ ಇಲ್ಲ ಅನ್ಸಿ ಬಿಡ್ತು ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲು ಅವ್ರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಭೇಕು ಇನ್ನೊಂದು ಚಾನಲ್ ಬಂದುಬಿಟ್ಟು ಮಕ್ಕಳಿಗು ಹಾಡ್ತಾರಲ್ಲ ಅದಂತು ನಂಗೆ ಸಕ್ಕತ್ತು ಇಷ್ಟ ಇದರಲ್ಲಿ ಜೀ ಕನ್ನಡದಲ್ಲಿ ಸರಿಗಮಪ ಲಿಟಲ್ ಚಾಂಪ್ಸ್ ಅಂತ ಬರುತ್ತೆ ನಾನಂತು ಅದನ್ನ ತುಂಬಾನೆ ಇಷ್ಟಪಡ್ತೀನಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಳೆಲ್ಲ ಹಾಡ್ತಿದ್ದಾರೆ ಹಾಡ್ತಿರ್ತಾರೆ ವಾವ್ ವಾವ್ ಅದಂತು ನಂಗೆ ಸಿಕ್ಕಾಪಟ್ಟೆ ಇಷ್ಟ ನಾನು ಅದಕ್ಕಿಂತ ಹೆಚ್ಚಾಗಿ ಇನ್ನು ಸುಮಾರು ವರ್ಷಗಳಿಂದ ಪ್ಯಾಟೆ ಹುಡ್ಗೀರು ಹಳ್ಳಿಗೆ ಬಂದಿದ್ದರು ಅನ್ನೋ ಒಂದು ಇದು ಪ್ರೋಗ್ರಾಮ್ ಆಯಿತು ಅದಂತು ಎಷ್ಟು ಚೆನ್ನಾಗಿದೆ ಗೊತ್ತಾ ಅದಂತು ನಮ್ಮ ಊರ ಪಕ್ಕನೇ ಆಗಿದ್ದು ನಾವೆಲ್ಲ ನೋಡಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ ನೋಡಕ್ಕೆ ಹೋಗಿ ಬೈಸಿಕೊಂಡಿದೀವಿ ಮನೇಲಿ ಆಟೋದಲ್ಲಿ ಹತ್ಕೊಂಡು ಹೋಗಿ ಅಷ್ಟು ಜನಗಳ ಮದ್ದೆ ನಿಂತುಕೊಂಡು ಅವರಿಗೆಲ್ಲ ಹಾಯ್ ಹೇಳಿ ಕೊನೇಲಿ ಆಗ ಪ್ಯಾ ಇದು ರಾಯಸಮುದ್ರದಲ್ಲಿ ಆಗಿದ್ದು ಸಂತೋಷವ್ರು ಆ್ಯಂಕರಿಂಗ್ ಮಾಡ್ತಿದ್ದರು ವಾವ್ ನಿಜವಾಗ್ಲು ತುಂಬಾನೆ ಚೆನ್ನಾಗಿತ್ತು ಅವ್ರ ಹತ್ರ ಫೋಟೋ ತೆಗೆಸ್ಕೊಂಡು ಅಲ್ಲೇ ನಾವು ರಾಯಸಮುದ್ರದ ಬೆಟ್ಟ ಹತ್ವ ಬೆಟ್ಟಕ್ಕಂತು ಮೆಟ್ಲುಗಳು ಏನು ಇಲ್ಲ ಹಾಗೆನೇ ಹತ್ಬೇಕು ಹೆಂಗ್ ಹತ್ತಿದ್ವಿ ಹತ್ತಿ ಅಲ್ಲೊಂದು ದೇವಸ್ಥಾನ ಇತ್ತು ಅಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ವಿ ನಿಜವಾಗ್ಲು ಅದ್ನ ಮರೆಯೋಕ್ಕೆ ಆಗೋಲ್ಲ ಅಷ್ಟು ಚನ್ನಾಗಿತ್ತು ನಾವು ಫ್ರೆಂಡ್ಸೆಲ್ಲ ಹೋಗಿದ್ವಿ ಅದಕ್ಕೆ ನನಗೆ ಆ ಪ್ರೋಗ್ರಾಮ್ ಒಂದು ಇಷ್ಟ ಆಮೇಲೆ ಬಂದುಬಿಟ್ಟು ಇವಾಗ ಬರ್ತಿರೋದು ಬಿಗ್ಬಾಸ್ ಐ ಲವ್ ಬಿಗ್ ಬಾಸ್ ಚೆನ್ನಾಗಿರುತ್ತೆ ಏನಿಲ್ಲ ನಮ್ಗೆ ಟೈಮ್ಪಾಸ್ ಆಗಬೇಕಂದ್ರೆ ಬಿಗ್ಬಾಸ್ ಅದು ಕೂಡ ಚೆನ್ನಾಗಿದೆ ನಾನಂತು ಸೀರಿಯಲ್ ಒಂದು ಬಿಡಲ್ಲ ಎಲ್ಲಾ ಸೀರಿಯಲ್ಲು ನೋಡ್ತೀನಿ ನಂಗೂ ಅಷ್ಟೆ ಸೀರಿಯಲ್ ಅಂದರೆ ಸಕತ್ತು ಇಷ್ಟ ಲಕ್ಷ್ಮಿ ಬಾರಮ್ಮ ಚೆನ್ನಾಗಿದೆ ಭಾಗ್ಯಲಕ್ಷ್ಮಿ ಅದು ಚೆನ್ನಾಗಿದೆ ಆದರೆ ಇನ್ನೊಂದು ಧಾರಾವಾಹಿ ಬರ್ತಿದೆ ಅಲ್ಲ ಪದ್ಮಾವತಿ ಅದೇನೋ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ ಫಸ್ಟೆಲ್ಲ ಚೆನ್ನಾಗಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅನ್ನಿಸ್ತಿದೆ ಆಮೇಲೆ ಇವೆಲ್ಲ ನಂಗೆ ಸಕತ್ತು ಇಷ್ಟವಾದಂಥ ಪ್ರೋಗ್ರಾಮ್ಗಳು